ನಮಸ್ತೆ ಸರ್ ನಾವು ಒಂದೂರಿಂದ ದಾವರ್ ದಾವಣಗೆರೆಯಿಂದ ಧಾರವಾಡಕ್ಕೆ ತೆರಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮಗೆ ಕರೆ ಮಾಡಿರೋ ಉದ್ದೇಶ ಕೂಡ ಅದೇ ಸೊ ದಾವಣಗೆರೆಯಿಂದ ಧಾರವಾಡಕ್ಕೆ ನನ್ನ ಸ್ನೇಹಿತರು ನನ್ನ ತಂದೆ ತಾಯಿ ನಾನು ಎಲ್ಲರೂ ಸೇರಿ ಪ್ರಯಾಣ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಕಾರಿನ ವ್ಯವಸ್ಥೆ ಆಗ್ಬೋದೆ ಕಾರಿನ ವ್ಯವಸ್ಥೆಯನ್ನು ಮಾಡ್ಕೊಡ್ತೀರಾ ನನಗೆ ಸೊ ಕಾರಿನ ವ್ಯವಸ್ಥೆನ ಮಾಡ್ತೀರ ಅಂತಂದರೆ ಸೊ ಕಾರಿಗೆ ಎಷ್ಟು ಗಂಟೆಗೆ ನನಗೆ ಸಿಗತ್ತೆ ಸೊ ನಾನು ನಾಳೆ ಬೆಳಗ್ಗೆ ಆರು ಗಂಟೆಗೆ ಇಲ್ಲಿಂದ ಹೊರಡ್ಬೇಕು ಸೊ ಆರು ಗಂಟೆಗೆ ನಿಮ್ಮ ಕಾರ್ ಬರತ್ತಾ ಸೊ ಆರು ಗಂಟೆಗೆ ಡ್ರೈವರ್ ಕಳಿಸ್ಕೊಡ್ತೀರಾ ನೀವು ನೀವು ಟ್ರಾವೆಲ್ ಏಜೆನ್ಸಿಯಲ್ಲಿ ನನಗೆ ಬೆಳಗ್ಗೆ ಆರು ಗಂಟೆಗೆ ಕಾರಿನ ವ್ಯವಸ್ಥೆನ ಮಾಡ್ಕೊಡ್ತೀರಾ ಯಾವ ಡ್ರೈವರನ್ನು ಕಳಿಸ್ಕೊಡ್ತೀರಾ ಅವರ ನಂಬರನ್ನು ಕೊಡೋಕ್ಕಾಗತ್ತಾ ಸೊ ಎಷ್ಟು ನೀವು ಅಮೋನ್ ಮೊತ್ತವನ್ನು ತೊಗೋತೀರ ಸೊ ದಾವಣಗೆರೆಯಿಂದ ಧಾರವಾಡಕ್ಕೆ ಪ್ರಯಾಣ ಮಾಡೋದಕ್ಕೆ ಸೊ ನಿಮಗೆ ನಾನು ನಿಮಗೆ ಎಷ್ಟು ಮೊತ್ತವನ್ನು ಭರಿಸ್ಬೇಕು ಸೊ ಎಷ್ಟು ಮೊತ್ತವನ್ನು ನಾನು ನಿಮಗೆ ಭರಿಸಿದ್ರೆ ನೀವು ನನ್ನನ್ನು ಇಲ್ಲಿಂದ ಅಲ್ಲಿಗೆ ಸುಗಮವಾಗಿ ಕರ್ಕೊಂಡೋಗ್ತೀರ ಸೊ ಸುಗಮವಾಗಿ ಕರ್ಕೊಂಡೋಗೋ ಮಾರ್ಗದಲ್ಲಿ ಸೊ ಮಾರ್ಗದರ್ಶನವನ್ನು ನೀಡುವವರು ಯಾರಾದರೂ ಇದ್ದಾರ ಸೊ ಅವರ ಫೋನ್ ನಂಬರ್ ಏನಾದರೂ ಕೊಡೋಕ್ಕಾಗತ್ತ ನೀವು ಅನ್ನೋದರ ಬಗ್ಗೆ ನನಗೆ ಡಿಟೇಲ್ಸಾಗಿ ವಿಚಾರಿಸಬೇಕಾಗಿತ್ತು ಸೊ ಓಕೆ ಸೊ ಅವರು ನಿಮಗೆ ಸಂಜೆ ಆರು ಗಂಟೆಗೆ ಬರ್ತಾರೆ ಅಂತೆ ನೀವು ನನಗೆ ತಿಳಿಸಿದ್ರಿ ಸೊ ಮೊತ್ತ ಎಂಟುವರೆ ಸಾವಿರ ಹೇಳ್ತಾಯಿದ್ದೀರ ಎಂಟುವರೆ ಸಾವಿರ ಮೊತ್ತ ಜಾಸ್ತಿ ಆಯಿತು ಸರ್ ಸ್ವಲ್ಪ ಅಮೋಂಟನ್ನು ಏನಾದರೂ ಕಡಿಮೆ ಮಾಡ್ಕೋತೀರ ಸರ್ ಅಷ್ಟೊಂದು ಜಾಸ್ತಿ ಆಗತ್ತೆ ಅಂತ ಅನ್ಸುತ್ತೆ ರೇಟ್ ಒಂದ್ಸ್ವಲ್ಪ ನೋಡ್ಬಿಟ್ಟು ಕೇಳಿ ಸರ್ ನನಗೆ ಅಮೋಂಟು ಬೇರೆಯವರಿಗೂ ಕೂಡಾ ನಾನು ಪ್ರಿಫರ್ ಮಾಡ್ತೀನಿ ಸೊ ಬೇರೆಯವರಿಗೂ ಕೂಡ ಹೇಳ್ತೀನಿ ನಿಮಗೆ ಕಾಂಟಾಕ್ಟ್ ಮಾಡೋದಕ್ಕೆ ನನ್ನ ಸ್ನೇಹಿತರೂ ಕೂಡ ಮುಂದಿನ ವಾರಗಳಲ್ಲಿ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರಿಗೂ ಕೂಡ ನನ್ನ ಜೊತೆಗೆ ಬರ್ತಾಯಿರೋ ಸ್ನೇಹತರು ಅವರ ಜೊತೆಗೆ ಮುಂದಿನ ವಾರ ಕೂಡ ನನ್ನ ಕೆಲವೊಬ್ಬ ಸ್ನೇಹಿತರು ಊರಿಗೆ ತೆರಳಬೇಕು ಅಂತ ಇದ್ದಾರೆ ಅವಾಗ ನಿಮಗೆ ಕಾಂಟಾಕ್ಟ್ ಮಾಡೋದಕ್ಕೇಳ್ತೀನಿ ಒಂದ್ಸ್ವಲ್ಪ ಅಮೋಂಟನ್ನು ಕಡಿಮೆ ಮಾಡ್ಕೊಳ್ಳಿ ಸರ್ ಆದಷ್ಟು ಕಡಿಮೆ ಮಾಡಿಕೊಂಡ್ರೆ ನನಗೆ ತುಂಬ ಸಹಾಯ ಆಗತ್ತೆ ಸೊ ನೀವು ಕಡಿಮೆ ಮಾಡ್ಕೊಂಡ್ರಿ ಅಂದರೆ ಇವಾಗ ಹೋಗೋದರ ಜೊತೆಗೆ ನೆಕ್ಸ್ಟ್ ಯಾರೇ ನನ್ನನ್ನು ಏನೇ ಸಲಹೆ ಕೇಳಿದರೂ ಕೂಡ ಆವಾಗ ನಿಮ್ಮ ಸಾರಿಗೆ ವ್ಯವಸ್ಥೆ ಉತ್ತಮವಾಗಿದೆ ಅಂಥೇಳಿ ಆವಾಗ ನಿಮ್ಮ ವ್ಯವಸ್ಥೆ ಬಗ್ಗೆನೇ ಹೇಳ್ತೀನಿ ಸರ್ ನಿಮ್ಮ ಕಂಪನಿ ಬಗ್ಗೆನೇ ಅವರಿಗೆ ಸಲಹೆಯನ್ನು ಕೊಡ್ತೀನಿ ಸೊ ಅವರು ಕೂಡ ನಿಮ್ಮ ಕಂಪನಿಗೆ ನಿಮ್ಮ ಸೇವಾ ಸಂಸ್ಥೆಗೆ ಅವರು ಕೂಡ ಕರೆ ಮಾಡ್ತಾರೆ ಸೊ ಚಾಲಕರ ಕರೆ ನಂಬರನ್ನು ಕೊಡ್ರಿ ಸರ್ ಅದರ ಜೊತೆಗೆ ಅಮೋಂಟುನ್ನು ಸಲ್ಪ ದರವನ್ನು ಕಡಿಮೆ ಮಾಡಿ ಸರ್ ನೋಡಿ ಕೇಳಿ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿದ್ರೆ ತುಂಬ ಚೆನ್ನಾಗಿರತ್ತೆ ಇವಾಗೆಲ್ಲ ಪೆಟ್ರೋಲ್ ರೇಟೆಲ್ಲ ಜಾಸ್ತಿ ಆಗಿದೆ ಸರ್ ಇಲ್ಲ ಅಂತ ಹೇಳಲ್ಲ ಪೆಟ್ರೋಲ್ ಮತ್ತೆ ಡಿಸೇಲ್ ಬೆಲೆ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಕಸ್ಟ್ಮರ್ಗೂ ನೋಡಿ ಸರ್ ನೀ ನಮ್ಮಿಂದ ನಾಲ್ಕು ಜನ ಕಸ್ಟಮರ್ ನಿಮಗೆ ಜಾಸ್ತಿ ಆಗ್ತಾರೆ ನಮ್ಮಿಂದ ನಾಲ್ಕು ಜನ ನಿಮಗೆ ಪ್ರಯಾಣಿಕರು ಜಾಸ್ತಿ ಆಗ್ತಾರೆ ಹೊರತು ಎಲ್ಲೂ ಕೂಡ ನಿಮಗೆ ಕಡಿಮೆ ಆಗಲ್ಲ ಸೊ ನೋಡಿ ಯೊಚ್ನೆ ಮಾಡಿ ಸರ್ ನೀವು ಯೋಚ್ನೆ ಮಾಡ್ಬಿಟ್ಟು ನನಗೆ ಕರೆಯನ್ನು ಮಾಡಿ ಪುನಃ ಸೊ ಅವಾಗ ನಾನು ನಾ ಏನು ಟ್ರಾವೆಲ್ ಮಾಡ್ತರಲ್ಲಾ ಅವರ ನಂಬರನ್ನು ಶೇರ್ ಮಾಡ್ತೀನಿ ಅವರ ಸಂಖ್ಯೆ ಬಂದ್ಬಿಟ್ಟು ಎಂಟು ಒಂದು ಏಳು ಒಂಬತ್ತು ಆರು ಮೂರು ಆರು ಎರಡು ಈ ಈ ರೀತಿ ಇರತ್ತೆ ದೂರವಾಣಿಯ ನಂಬರ್ಗೆ ಕರೆಯನ್ನು ಮಾಡಿ ಸೊ ಅವರು